ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಏಳು ಜುಲಾಯ್ ಸಾವಿರದ ಒಂಬೈನೂರ ಅರುವತ್ತು ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೊಂದು ಹದಿನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ನಲ್ವತ್ತೆರಡು